ಶ್ವೇತಾ ಲಂಚ್ ಅಂಗಡಿಯಾ ಅ ನನಗೆ ಸ್ವೀಟ್ ಬೇಕಾಗಿತ್ತಲ್ಲ ಇಡ್ಲಿ ಇಡ್ಲಿ ರವೆ ಇಡ್ಲಿ ರವೆ ದೋಸೆ ಹ್ಞೂ ಅಲ್ಲ ಸುಮಂಗಲಾ ಗೌಡ ಒಂದು ಆರು ಪ್ಲೇಟೂ ಇಡ್ಲಿ ರವೆ ದೋಸೆ ಇಡ್ಲಿ ದೋಸೆ ಕಡೆಗೆ ಇಡ್ಲಿ ಇಡ್ಲಿ ದೋ ರವೆದು ಇಡ್ಲಿ ಒಂದು ಯೋ ಆರು ಅದು ಆರು ಪ್ಲೇಟು ಹ್ಞೂ ಎಷ್ಟೊತ್ತು ನಾ ಈಗ ಸಂಜೆ ನಮ್ಗೆ ಐದು ಗಂಟೆ ಒಳಗೆ ಬಂದು ಮುಟ್ಟಿಸ್ಬೇಕು ಐದು ಗಂಟೆಗೆ ತಂದು ಮುಟ್ಟಿಸ್ಬೇಕು ನಮಗೆ ಅಸ್ ಅದೇ ನಮ್ದು ಅದೇ ಹ್ಞೂ ಓಕೆ ರೇಟ್ ಎಷ್ಟು ಚಟ್ನಿ ಬೇಕು ಹ್ಞೂ ಹ್ಞೂ ಹ್ಞೂ ಸ್ವಲ್ಪ ಖಾರ ಮಾಡಬೇಡಿ ಸ್ವೀಟ್ ಇರಲಿ ಚಟ್ನಿ

ಐದು ಪ್ಲೇಟು ಐದು ಪ್ಲೇಟು ಹಾಂ ಒಂದೊಂದು ಪ್ಲೇಟಿಗೆ ಮೂರು ಮೂರು ಹಾಕಿರೂ ಸಾಕು ಒಂದು ಪ್ಲೇಟಿಗೆ ಮೂರು ಮೂರು ಇಡ್ಲಿ ಹಾಕಿ ಕೊಡಿರಿ ಅಲ್ಲ ನಿಕಡ್ ಮೂರರದ್ದು ದುಡ್ಡು ತಗೊಳ್ಳಿ ನೀವು

ಒಂದು ಎರಡಕ್ಕೆ ಹಾಂ ಹಾಂ ಆಯ್ತಪ್ಪ ತೊಂದ್ರೆ ಇಲ್ಲ ಮತ್ತೊಂದು ಹೆಚ್ಚು ಹಾಕಿ ಕೊಡಿರಿ ಹದಿನೈದು ರೂಪಾಯಿ ಮಾಡಿ ಹದಿನೈದು ರೂಪಾಯಿ ಅಲಾ ಒಂದು ಇಡ್ಲಿಗೆ ಹ್ಞೂ ಹಾಂ ಮೂರು ಮೂರು ಹಾಕಿ ಕೊಡಿ ದೋಸೆ ಮಾತ್ರ ಎರಡೆರಡು ಹಾಕಿ ಕೊಡಿ ದೋಸೆ ಮಾತ್ರ ಎರಡು ಹಾಕಿ ಕೊಡಿ ಹ್ಞೂ ಹ್ಞೂ ಆಯಿತು ಎಷ್ಟು ಆಗ್ತದೆ ಫುಲ್ಲು

ಆಯ್ತು ಆಯ್ತು ಮುಕ್ಕೆ ಹಾಂ ಹಾಂ ಆಯ್ತು ಆಯಿತು ಆಯ್ತು ಆಯ್ತು ಆಯಿತು ಹಾಂ ಆಯ್ತು ಆಯ್ತು ಓಕೆ ಹಾಂ ಐದು ಗಂಟೆ ಐದೂಕಾಲು ಒಳಗೆ ಬೇಕು ನಮಗೆ ಹ್ಞೂ ಹ್ಞೂ ಆಯ್ತು ಆಯ್ತು ಓಕೆ ಓಕೆ ಇಡಲಾ ಇಡಲಾ